ನಾನು ಒಂದು ಕುರ್ತಿ ತೊಗೊಂಡೆ ತುಂಬ ಚೆನ್ನಾಗಿದೆ ಕಲರ್ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಕೂಡ ನನಗೆ ತುಂಬ ಅಂದರೆ ಕಾಟನ್ ಅದು ಸ್ಕಿನ್ನಗೆ ತುಂಬ ಚೆನ್ನಾಗಿದೆ ಸ್ಕಿನ್ ಪ್ರಾಬ್ಲಮ್ ಇರೋರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಪ್ರಾಡಕ್ಟ್ ಅದು ತುಂಬ ಚೆನ್ನಾಗಿದೆ ಕೂಡ ಮತ್ತು ಪರ್ಚೆಸ್ ಮಾಡ್ಬೋದು ಮಾಡ್ಬೋದು ಆಫ್ ಸ್ಲೀವ್ ಇದೆ ಬೇಕಾದರೆ ಫುಲ್ ಸ್ಲೀವ್ ಮಾಡ್ಕೊಬೋದು ಕಲರ್ ವೈಸು ತುಂಬ ಇದ್ದಾವೆ ಯಾವ ಸೈಜು ಎಲ್ಲ ಆಲ್ ಸೈಜ್ ಇದ್ದಾವೆ ತುಂಬ ಚೆನ್ನಾಗಿದೆ ಮಾತ್ರ ಪ್ರೊಡಕ್ಟು ಲಿಮಿಟೆಡಾಗಿ ಸಿಕ್ಕುತ್ತೆ ಸ್ಟಿಚಸ್ ಎಲ್ಲ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಇನ್ನೂ ಚೆನ್ನಾಗಿದೆ ಕ್ಲಾತು ಸ್ಟೋ ಎಷ್ಟೊಂದು ಕಲರ್ಸ್ ಅವೈಲೆಬಲ್ ಇದೆ ಸ್ಟೋನ್ ವರ್ಕ್ ಇದೆ ತ್ರೆಡ್ಡಿಂಗ್ಸ್ ವರ್ಕ್ ಇದೆ ತುಂಬ ಚೆನ್ನಾಗಿದೆ ಕಲ ಫರ್ಫೆಕ್ಟ್ ಫಿಟಿಂಗ್ ಇದೆ ಫಿನಿಶಿಂಗ್ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಎಲ್ಲ ಸೈಜ್ ಇರೋರಿಗೂ ಎಲ್ಲ ಥರ ಸೈಜೂ ಅವೈಲೆಬಲ್ ಇದೆ ತುಂಬ ಚೆನ್ನಾಗಿದೆ ಪ್ರೊಡಕ್ಟ್